ಹಾಂ ಹೇಳಿ ಹಾಂ ಹೇಳಿ ಮೇಡಂ ಹೇಳಿ ಹೇಳಿ ಮೇಡಂ ಹೌದು ಮೇಡಂ ಹೌದು ಹೌದು ಹೌದು ಮೇಡಂ ಹೌದು ಗೈಡು ಮೇಮ್ ಮೇಡಂ ಮಾತಾಡ್ತಿರೋದು ಹೇಳಿ ಹೇಳಿ ಹಾಂ ಓಕೆ ಮೇಡಂ ಹೇಳಿ ಮೇಡಂ ಹಾಂ ಹೌದು ಮೇಡಂ ಹೌದು ಹೌದು ಹೇಳಿ ಮೇಡಂ ಹೇಳಿ ಹೇಳಿ

ಮೇಡಂ ಏನು ಅಂತಂದರೆ ಇವಾಗ ಒಂದು ದಿನದಲ್ಲಿ ಈಗ ಚಿತ್ರದುರ್ಗ ಕೋಟೆ ಪೂರ್ತಿ ನೋಡೋಕ್ಕೆ ಒಂದು ದಿನನೂ ಸಾಲೋಲ್ಲ ಸೊ ಬಟ್ಟು ಶಾರ್ಟ್ ಒಂದು ದಿನದಲ್ಲೇ ಒಂದು ಎರಡು ಮೂರು ಪ್ಲೇಸ್ ಕವರ್ ಮಾಡ್ಬೇಕಂದ್ರೆ ಇಲ್ಲಿ ಮುರುಘರಾಜೇಂದ್ರ ಮಠ ಇದೆ ಮತ್ತು ಆಡುಮಲ್ಲೇಶ್ವರ ಅಂತ ಇದೆ ಮತ್ತು ಚಂದ್ರವಳ್ಳಿ ಅಂತ ಇದೆ ಈ ಮೂರು ಒಂದು ದಿನ್ದಲ್ಲಿ ಕವರ್ ಮಾಡ್ಬೋದು ಮೇಡಂ ಬಟ್ ಚಿತ್ರದುರ್ಗ ಕೋಟೆ ಮಾತ್ರ ಒಂದು ಡೇ ಫುಲ್ ಬೇಕಾಗುತ್ತೆ ಸೊ ಅದು ನೀವು ಟೂ ಡೇಸ್ನ ಪ್ಯಾಕೇಜ್ ಇದು ಮಾಡ್ಬೋದು ಮೇಡಂ ಗೈಡೆಲ್ಲ ಪ್ರತಿಯೊಂದು ಟೂ ಡೇಸಲ್ಲಿ ಅದು ಫುಲ್ಲು ಕಂಪ್ಲೀಟ್ ಆಗಿ ಹೌದು ಮೇಡಂ ಹೌದು ಹಾಂ ಒಟ್ಟು ಚಿತ್ರದುರ್ಗ ಕೋಟೆಯಲ್ಲಿ ಮೈನ್ ಮೈನ್ ಪ್ಲೇಸ್ ಅಂತ ತೋರ್ಸ್ತೀವಿ ಮೇಡಂ ಅದ್ರಲ್ಲಿ ಒಂದು ಹಾಫ್ ಡೇ ಅಂತು ಅಟ್ಲೀಸ್ಟು ಒಂದು ಮಧ್ಯಾನದ್ವರೆಗಾರ ಬೇಕಾಗುತ್ತೆ ಅದು ಅರ್ಲಿ ಮಾರ್ನಿಂಗ್ ನಾವು ಬೇಗ ಹೋಗಿಬಿಟ್ಟು ಸೊ ಮಧ್ಯಾನದ್ವರ್ಗೂ ಅಥವಾ ಹೌ ಹೌದು ಮೇಡಂ ಜೋಗಿಮಟ್ಟದ್ ಏನಿಲ್ಲ ಮೇಡಂ ಜಸ್ಟ್ ಅದು ಒಂದು ಸೀನ್ರೀ ಇದೆ ಅಷ್ಟೆನೇ ಅಲ್ಲೊಂದು ಹಾಫ್ ಅನ್ ಅವರ್ ಆಗತ್ತೆ ಅಷ್ಟೆನೇ ಜಾಸ್ತಿ ಏನಿಲ್ಲ ಬಟ್ ಚಿತ್ರದುರ್ಗ ಕೋಟೆ ನೋಡಕ್ಕೆ ಮಾತ್ರ ಸಂಜೆವರೆಗೂ ಟೈಮ್ ಬೇಕಾಗುತ್ತೆ ಮೇಡಂ ಬಟ್ ಚಿತ್ರದುರ್ಗ ಕೋಟೇಲ್ಲಿ ಒಂದು ಮೂರು ನಾಲ್ಕು ಇದೆ ನೀವು ಬನ್ನಿ ಮೇಡಂ ಯಾವಾಗ ಬರ್ಬೇಕು ಅಂತಿದೀರಿ ಮೇಡಂ ನೀವು ಆಂ ಬಂದು ಫೋನ್ ಮಾಡಿ ಮೇಡಂ ನೀವು ನಮಗೆ ಸರಿನಾ ಆಂ ಮೇಡಂ ನಾಳೆ ಫೋನ್ ಮಾಡಿ ಮೇಡಂ ಆಯಿತು ನಾವು ಅವೇಲೆಬಲ್ ಇರ್ತೀವಿ ತೊಗೊಳಿ ಮೇಡಂ ಜಸ್ಟ್ ಒಂದು ಫೋನ್ ಮಾಡ್ಕೊಳ್ಳಿ ಮೇಡಂ ಓಕೆ ಮೇಡಂ ತ್ಯಾಂಕ್ ಯೂ ಮೇಡಂ ವೆಲ್ಕಮ್ ಮೇಡಂ ಓಕೆ